ಹಲೋ ಹಾಂ ನಮಸ್ತೆ ಮೇಡಮ್ ಇದು ಗೌರ್ಮೆಂಟ್ ಕಾಲೇಜಾ ಮ್ಯಾಮ್ ಇದು ಮೇಡಮ್ ನಾವು ನಮ್ಮ ಮಗನದು ಕೊಟ್ನೂರಿಂದ ನಾವು ಟೆಂತ್ ಕ್ಲಾಸ್ ಮುಗಿದಿದೆ ಮ್ಯಾಮ್ ಈಗ ನಾವು ಕಾಲೇಜ್ಗೆ ಸೇರಿಸ್ಬೇಕಾಗಿತ್ತು ಈ ಅದಕ್ಕೋಸ್ಕರ ಮಾತಾಡೋಣ ಅಡ್ಮಿಶನ್ನು ಹೇಗೆ ಎಷ್ಟು ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ದೀನಿ ಮ್ಯಾಮ್ ಎಸ್ ಮ್ಯಾಮ್ ಪರ್ಸೆಂಟೇಜಾ ಮ್ಯಾಮ್ ಎಯ್ಟಿ ನೈನ್ ಪರ್ಸೆಂಟ್ ಮ್ಯಾಮ್ ಎಂಬತ್ತೊಂಬತ್ತು ಪರ್ಸೆಂಟು ನಾನು ಹೇಳಿದೆ ಕಾಮರ್ಸ್ ತಗೋ ಅಂದೆ ಇಲ್ಲ ನಾನು ಸೈನ್ಸ್ ತಗೊತೀನಿ ಅಂತ ಹೇಳ್ತಾಯಿದ್ದಾರೆ ನಮ್ಮ ಮಗಳು ಅದೇ ನನಗೆ ನೀವು ಹೇಳಿ ಮ್ಯಾಮ್ ಯಾವುದು ಸ್ವಲ್ಪ ಬೆಟರು ಮುಂದಕ್ಕೆ ಒಳ್ಳೆಯದಾಗತ್ತೆ ಅಂತ ಸ್ವಲ್ಪ ಹೇಳದ್ರೆ ನಾವು ಅದನ್ನೇ ಕೋರ್ಸ್ ಕಂಟಿನ್ಯೂ ಮಾಡಿಸೋಣ ಅಂತ ಮಗಳಿಗೆ

ಹೌದಾ ಮ್ಯಾಮ್ ಆಂ ಹೌದು ಹಾಂ ಸರಿ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಹಾಂ ಅಂದರೆ ಇದು ಹಾಸ್ಟೆಲ್ ಅಂದರೆ ಮಂತ್ಲಿ ಫೀಸ್ ಥರ ಏನಿಲ್ಲ ಡೈರೆಕ್ಟಾಗಿ ಒನ್ ಇಯರ್ಗೆ ಕಟ್ ಒಂದು ವರ್ಷಕ್ಕೆ ಕಟ್ಟಬೇಕಾ ಮ್ಯಾಮ್

ಹೌದು ಹಾಂ ಸರಿ ಮ್ಯಾಮ್ ಹಂಗೆ ಮಾಡಿ ಕೊಡ್ತೀವಿ ಮ್ಯಾಮ್ ಇದು ಕಾಲೇಜ್ಗೆ ಎಷ್ಟಾಗ್ಬೋದು ಮ್ಯಾಮ್ ಫೀಸು ಹೊ ಹೌದಾ ಮ್ಯಾಮ್ ಇದು ಯೂನಿಫಾಮ್ಗೆ ಎಲ್ಲದಕ್ಕೂ ನಿಮ್ಮ ಸ್ಕೂಲ್ ಅಡ್ಮಿಶನ್ ಫೀಸು ಅದರಲ್ಲೇ ಕಟ್ ಮಾಡ್ಕೊತೀರಾ ಇಲ್ಲ ಅದಕ್ಕೂ ಸಪ್ರೇಟಾಗಿ ಏನಾದ್ರೂ ಕೊಡಬೇಕಾಗತ್ತಾ

ಹೌದಾ ಮ್ಯಾಮ್ ಹಂಗಾದ್ರೆ ನಾವು ನಾಳೆ ಬಂದು ವಿಚಾರ್ಸಿ ಹ್ಞೂ ಹೌದಾ ಮ್ಯಾಮ್ ನಾಳೆ ಬರ್ಬೋದಾ ಮ್ಯಾಮ್ ಹಂಗಾದ್ರೆ ಹಾಂ ಸರಿ ಮ್ಯಾಮ್ ಎಷ್ಟೊತ್ತಿಗೆ ನೀವು ಇರ್ತೀರಾ ಅಂತ ಹೇಳದ್ರೆ ನಾವು ಅಷ್ಟೊತ್ತಿಗೆ ಬಂದುಬಿಡ್ಬೋದಲ್ವಾ ಅಲ್ಲಿ ಊಟ ಎಲ್ಲ ಫುಡ್ಡೆಲ್ಲ ಸ್ವಲ್ಪ ಚೆನ್ನಾಗಿರುತ್ತಾ ಮ್ಯಾಮ್ ಯಾಕಂದರೆ ನಾವು ಫಸ್ಟ್ ಟೈಮ್ ಕಳಿಸ್ತಾಯಿದ್ದೀವಿ ಅದಕ್ಕೋಸ್ಕರ ಹೌದಾ ಮ್ಯಾಮ್ ಓಕೆ ಮ್ಯಾಮ್ ನಾಳೆ ಕರ್ಕೊಂಡ್ಬರ್ತಿನಿ ಮ್ಯಾಮ್ ನಾನು ಓಕೆ ಮ್ಯಾಮ್ ತ್ಯಾ